ಹಾಂ ಹೇಳಿ ಹಾಂ ಹೇಳಿ ಯಾವ ಹಣ್ ಬೇಕಿತ್ತು ನಿಮಗೆ

ಹಾಂ ಕಿತ್ತಲೆ ಹಣ್ಣು ಸೇಬು ಎಲ್ಲ ಇದೆ ಮಾವ್ನಣ್ಣು ಇದೆ ಬಾಳೆಣ್ಣು ಇದೆ

ಹಾಂ ಮಾವ್ನಣ್ಣು ಇದೆ ನಿಮ್ಮ ನಿಮ್ಗೆ ಯಾವ ಹಣ್ ಬೇಕು ಹೇಳಿ ಆ ಹಣ್ ಕೊಳ್ ಕಳ್ ಕಳಿಸ್ತೀವಿ

ಮಾವ್ನ ಹಾಂ ಮಾವ್ನಣ್ಣು ಎರಡು ಕೆಜಿ ಬೇಕೆ ಹ್ಞೂ ಬಾಳೆಹಣ್ಣು ಬಾಳೆಣ್ಣು ಬೇಕೆ ಹ್ಞೂ ಬಾಳೆಹಣ್ ಎರಡು ಕೆಜಿ ಬೇಕೆ ಹ್ಞೂ ಸರಿ ಹ್ಞೂ ಸೇಬು ಬೇಕೆ

ಆಯಿತು ಎಲ್ಲಿ ಎಲ್ಲಿಗೆ ಕಳ್ಸ್ಬೇಕು ಅದನ್ನು ನಿಮಗೆ

ಮನೆ ಹತ್ರ ಕಳಿಸ್ಬೇಕೆ ನಿಮ್ಮ ಮನೆ ಹತ್ರ ಕಳಿಸ್ಬೇಕಾ ಇಲ್ಲ ನೀವೇ ಬರ್ತಿರೋ ಅಂಗಡಿ ಹತ್ರ ನೀವೇ ಬರ್ತೀರಾ ಯಾವಾಗ ಬರ್ತೀರಾ ನಾಳೆ ಬರ್ತೀರಾ ಸರಿ ಎಷ್ಟೊತ್ತಿಗೆ ಬರ್ತೀರಾ ನಾವು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ತೀವಿ ಹತ್ತು ಗಂಟೆ ಒಳಗೆ ಬರ್ತೀರಾ ಸರಿ ಎರಡು ಕೆಜಿ ಮಾವಿನಣ್ಣು ಎರಡು ಕೆಜಿ ಬಾಳೆಣ್ಣು ಬೇಕೆ ನಿಮಗೆ ಹಾಂ ಹಾಂ

ಹಾಂ ಆಯಿತು ಹಾಂ ಆಯಿತು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ನೀವು ಬರ್ತೀರಾ ಇಲ್ಲ ನಿಮ್ಮ ಕಡೇವ್ರ ಕಳಿಸ್ಕೊಡ್ತಿರೋ ನೀವು ಬರ್ತೀರೋ ಇಲ್ಲ ನೀವೇ ಬರ್ತೀರಾ ಹಾಂ ಸರಿ ಆಯಿತು ಬನ್ನಿ ನಾಳೆ ಒ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಹಾಂ ಹಾಂ ಹಾಂ ಎಲ್ಲ ಫ್ರೆಶ್ ಆಗಿದೆ ಏನಿಲ್ಲ ಎಲ್ಲ ಫ್ರೆಶ್ ಆಗಿದೆ ಏನು ಹಾಂ ಏನೂ ಇದು ಮಾಡ್ಬೇಡಿ ಬನ್ನಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಹಾಂ ಆಯ್ತು ಸರಿ